ಚಿಕ್ಕ ಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯುವ ಜನತೆಯ ಪ್ರಮಾಣ ಸುಮಾರು ಅರವತ್ತರಷ್ಟು ಶೇಕಡ ಇದೆ ಇಲ್ಲಿ ಶಿಕ್ಷಣ ಉತ್ತಮವಾಗೇ ಇದೆ ಉದ್ಯೋಗಾಶ ಉದ್ಯೋಗಾವಕಾಶ ತುಂಬ ಕಡಿಮೆ ಇದೆ ನಾಯಕತ್ವದಲ್ಲಿ ಹಲವಾರು ಸಮಸ್ಯೆಯ ನಾವು ಅನುಭವಿಸುತ್ತಾ ಬಂದಿದ್ದೇವೆ ಯಾವುದೇ ರೀತಿಯ ಪರಿಪೂರ್ಣ ನಾಯಕತ್ವ ಇಲ್ಲಿ ಸಿಗುತ್ತಿಲ್ಲ ಅದೇ ರೀತಿ ಕೌಶಲ್ಯದ ಬೆಳವಣಿಗೆ ಸಹ ಆಗ್ತಾ ಇಲ್ಲ ಯುವಜನತೆಯ ಅಭಿವೃದ್ಧಿ ಸಹ ಆಗ್ತಾಯಿಲ್ಲ ಇದಕ್ಕೆ ಶಿಕ್ಷಣದ ಸುಲಭದ ಆಚರಣೆ ಹದಿಹರೆಯದ ಸಮಸ್ಯೆಗಳು ತುಂಬ ಪ್ರಮುಖವಾಗಿ ಕಾಡುತ್ತಾಯಿವೆ ಅಡೊಲೆಸೆಂಟ್ ಏಜ್ನಲ್ಲಿ ನಾವು ನಾವೇ ಅಲ್ಲ ಟೀಚರ್ಸೆ ಅಲ್ಲ ಪೇರೆಂಟ್ಸೆ ಅಲ್ಲ ಯಾರು ಬಂದು ಹೇಳಿದ್ರೂ ಅವರು ನಮ್ಮ ಮಾತು ಕೇಳೋದಿಲ್ಲ ಆ ಥರ ಯುವಜನರು ತುಂಬ ಕೆಟ್ಟ ಚಟಗಳಿಗೆ ಅನುಗುಣವಾಗಿ ಅವರಿಗೆ ಬೇಕಂತೆ ಅವರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಯುವಜನತೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸುಧಾರಣೆಯನ್ನು ತರಬೇಕಾಗಿದೆ ಯಾರು ತರ್ತಾರೊ ಗೊತ್ತಿಲ್ಲ ಅಂತ ನಾಯಕತ್ವ ನಮಗೆ ಬೇಕು ನೋಡೋಣ ಎಷ್ಟೇ ನಾವು ಓದಿದ್ರು ಇಲ್ಲಿ ಕೆಲಸ ಸಿಗ್ತಾಯಿಲ್ಲ ಅಂದರೆ ನಾವು ಇಲ್ಲಿ ಕೆಲವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಆದ್ದರಿಂದ ಅದರ ಬಗ್ಗೆ ನಾವು ಗಮನ ಕೊಟ್ಟು ಸಂಬಂಧಪಟ್ಟ ಇಲಾಖೆ ಅವರಿಗೆ ಇದರ ಬಗ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ ಅವರ ಮುಂದೆ ಏನು ತೀರ್ಮಾನ ತಕೊಳ್ತಾರೋ ಅವರಿಗೆ ಬಿಟ್ಟಿದ್ದು ಅವರು ಏನು ತೀರ್ಮಾನ ತಗೊಂಡು ಒಳ್ಳೆಯ ಗುರಿಗಳನ್ನು ಹೊಂದಿಕೊಂಡು ಒಳ್ಳೆಯ ಕೆಲವು ಯುವಜನ ಜನರಿಗೆ ಸಂಬಂಧ ಪಟ್ಟಂತೆ ಕೆಲವು ಯುದ್ದೋ ಉದ್ಯೋಗಾವಕಾಶಗಳು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ